ನನಗೆ ನೆಚ್ಚಿನ ಟ್ರೆಕ್ ಯಾವುದು ಅಂತ ಹೇಳಿದ್ರೆ ನಾನು ಫಸ್ಟ್ ಟೈಮ್ ಹೋದಂಥ ಸ್ಕಂದಗಿರಿ ಟ್ರೇಕು ನನಗೆ ತುಂಬ ಇಷ್ಟ ಆಗಿದ್ದು ಇದು ಹಾಲ್ಮೋಸ್ಟ್ ಆಲ್ ಏನಂದರೆ ಸಾವಿರದ ಮುನ್ನೂರೈವತ್ತು ಮೀಟರ್ಸ್ ಅಂತ ಹೇಳ್ತಾರಲ್ವ ಅಷ್ಟ್ ಹೈಟ್ ಇರ್ಬೋದು ಅವಾಗ ನನಗೆ ಅಂದರೆ ಫಸ್ಟ್ ಟೈಮ್ ನನಗೆ ಟ್ರಕ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಆದರೂ ನಾವೆಲ್ಲ ಹೋಗಿದ್ದು ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಹೋಗಿದ್ವಿ ನಾನು ನಮ್ಮ ಅಕ್ಕ ಮಕ್ಳು ನಮ್ಮ ಫ್ರೆಂಡೂ ಮತ್ತು ಒಂದು ಗೈಡ್ ಜೊತೆ ನಾವು ಹೋಗಿದ್ದು ನಾವು ಅಲ್ಲಿ ಹೋಗಬೇಕಾದಾಗ ನಮ್ಮ ಪ್ರಿಪ್ರೇಷನ್ ಏನು ಅಂದರೆ ಫಸ್ಟ್ ಅಲ್ಲಿ ನಮ್ಗೇನೂ ಗೊತ್ತಿರಲಿಲ್ಲ ಟ್ರಕ್ ಅಂದರೆ ಹೇಗಿರುತ್ತೆ ಏನು ಅಂತ ಅದು ಕೆಲವೊಂದು ಅದು ನಾವು ಹೋಗಿದ್ದು ಡಿಸೆಂಬರ್ ಟೈಮಲ್ಲಿ ಆಗಿರೋದರಿಂದ ನಾವು ಫುಲ್ ಸ್ವೆಟರ್ಸೆಲ್ಲ ಹಾಕಿಕೊಂಡು ಫುಲ್ ಬೆಚ್ಚಗೆ ಮಾಡಿಕೊಂಡು ಮತ್ತು ಬೆಳಿಗ್ಗೆ ಎದ್ದು ಟಿಫನ್ ಫ್ರಿಫೇರ್ ಮಾಡಿಕೊಂಡು ನಾವು ಕ್ಯಾರಿ ಮಾಡಿದ್ವಿ ಮತ್ತು ಮಕ್ಕಳೆಲ್ಲ ಇರೋದ್ರಿಂದ ಸೇಫ್ಟಿ ತಿಂಗ್ಸ್ ಏನೇನು ಬೇಕು ಅಂತ ಎಲ್ಲ ನೋಡಿಕೊಂಡು ನಾವು ಮನೆ ಬಿಟ್ಟಿದ್ದು ಎರಡು ಗಂಟೆಗೆ ಮನೆ ಬಿಡುತ್ತೀವಿ ನಾವು ಅಲ್ಲಿ ಆ ಪ್ಲೇಸ್ ಕೆಳಗಡೆ ರೀಚ್ ಆಗೋದು ಒಂದು ನಾಲ್ಕು ಗಂಟೆಗೆ ನಾವು ರೀಚ್ ಆಗ್ತೀವಿ ನಾಲ್ಕು ಗಂಟೆಗೆ ರೀಚ್ ಆದವರು ನಾವು ಏನಂದ್ರೆ ಆಗ ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿದಾಗ ಹಾಲ್ಮೋಸ್ಟ್ ಆಲ್ ಫೋರ್ ಟೆನ್ ಆ ಟೈಮ್ ಆಗಿರುತ್ತೆ ನಾವು ಕತ್ತಲು ಫುಲ್ ಕತ್ತಲಿರುತ್ತೆ ಅದು ಬೇರೆ ಬೆಟ್ಟ ಸುತ್ತಮುತ್ತ ಗಿಡ ಒಂಥರ ಕಾಡಲ್ಲಿ ನೆಡ್ಕೊಂಡು ಹೋದಂಗಿರುತ್ತೆ ಬೆಟ್ಟ ಹತ್ತಬೇಕಾದ್ರೆ ಅದು ಏನಂದರೆ ಒಂಥರ ಸ್ಟೆಪ್ಸ್ ಏನೂ ಇರೋದಿಲ್ಲ ಅದು ಮತ್ತು ಖಾಲಿ ಜಾಗವೂ ಇರೋದಿಲ್ಲ ಒಂದು ದಟ್ಟ ಕಾಡು ತುಂಬ ತುಂಬ ದೊಡ್ಡದಾಗಿದೆ ಆ ಬೆಟ್ಟ ಫುಲ್ ದೊಡ್ಡ ದೊಡ್ಡ ಮರ ಅದ್ರಲ್ಲಿ ನಡುವೆ ನಾವು ನೆಡ್ಕೊಂಡು ಹೋಗಬೇಕು ನಾವೆಲ್ಲ ಟಾರ್ಚ್ ಹಾಕಿಕೊಂಡು ನಿಧಾನ್ವಾಗಿ ನೆಡ್ಕೊಂಡು ಹೋಗ್ತಿದ್ವಿ ನಾವು ಹಾಲ್ಮೋಸ್ಟ್ ಆಲ್ ಅರ್ಧ ಬೆಟ್ಟ ಹೋಗಿದ್ವಿ ಕೆಲವ್ರೆಲ್ಲ ಬೇಗ ಬೇಗ ಹೊರ್ಟು ಹೋದರು ಕೆಲ್ವ್ರೆಲ್ಲ ನಾವು ಏನಂದರೆ ನಾನೇ ಲಾಸ್ಟಲ್ಲಿ ಇದ್ದಿದ್ದು ನಾನು ನನ್ನ ಫ್ರೆಂಡು ನನ್ನ ಫ್ರೆಂಡಗಾದರೆ ಅವ್ಳಂತು ಫುಲ್ ಅರ್ಧ ಬೆಟ್ಟ ಬರೋಷ್ಟ್ರೊಳ್ಗಡೆಯೇ ಸುಸ್ತಾಗಿಬಿಟ್ಟಿದ್ಲು ಆದರೂ ಹೇಗೋ ಫೋರ್ಸ್ಫುಲಿ ಅವ್ಳನ್ನ ಎಳ್ಕೊಂಡು ಕಷ್ಟಪಟ್ಕೊಂಡು ಹೋಗ್ತೀವಿ ಅರ್ಧಕ್ ಹೋಗೋಷ್ಟ್ರೊಳ್ಗಡೆಯೇ ಫುಲ್ ಎಲ್ಲರು ಸುಸ್ತಾಗಿ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಮತ್ತು ಏನಂದ್ರೆ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಹೋಗ್ತಿರ್ತೀವಿ ನಾವು ಹೋಗೋದಕ್ಕಿಂತ ಮುಂಚೆ ಒಂದು ಬ್ಯಾಚ್ ಹೋಗ್ತಿರುತ್ತೆ ಅವರನ್ನ ಮೀರಿಸಿಕೊಂಡು ನಾವು ಹೋಗೋಣ ಅಂತ ಅನ್ಕೋತೀವಿ ನನ್ನ ಫ್ರೆಂಡ್ಗೆ ಏನಂದರೆ ಅಲ್ಲಿ ಪಾಪ ಅವಳಿಗೆ ಸುಸ್ತಾಗ್ಬಿಡತ್ತೆ ಅವಳು ಸುಸ್ತಾಗ್ಬಿಟ್ ನಮ್ಮ ಹತ್ರ ಬೇರೆ ಬ್ಯಾಗಿಲ್ಲ ನಮ್ಮ ಅಕ್ಕ ಅವ್ರು ಬ್ಯಾಗ್ ತೊಗೊಂಡು ಹೊರ್ಟು ಹೋಗಿಬಿಟ್ಟಿರ್ತಾರೆ ಮತ್ತೆ ಹೋಗ್ಬಿಟ್ಟು ಅವ್ರ್ ಯಾರನ್ನೋ ಹನ್ನೋನ್ನ ಪರ್ಸ ಅನ್ನೋನ್ ಪರ್ಸನ್ನ ನೀರು ಕೇಳಿ ತೊಗೊಂಡ್ಬಂದು ನೀರು ಕುಡಿದು ಅವ್ಳು ಸ್ವಲ್ಪ ಹೊತ್ ಅಲ್ಲಿ ರೆಸ್ಟ್ ಮಾಡಿ ಮತ್ತೆ ನಾವು ಹೋಗ್ತೀವಿ ನಾವು ಅಲ್ಲಿ ಮೇಲೆ ರೀಚಾಗೋಷ್ಟರೊಳ್ಗಡೆ ನಮ್ಮ ಅಕ್ಕವ್ರೆಲ್ಲ ರೀಚ್ ಆಗಿಬಿಟ್ಟಿರ್ತಾರೆ ಅವ್ರು ರೀಚ್ ಆಗಿರೋದು ಸಿಕ್ಸ್ ಫಿಫ್ಟೀನ್ಗೆಲ್ಲ ರೀಚ್ ಆಗಿಬಿಟ್ಟಿರ್ತಾರೆ ಅಲ್ಲಿ ಏನಂದ್ರೆ ವೀವ್ ಸೂರ್ಯೋದಯ ನೋಡೋದೇ ಒಂಥರ ಖುಷಿ ಅದಕ್ಕೋಸ್ಕರವೆ ತುಂಬ ಜನ ಏನಂದರೆ ಅಷ್ಟೊತ್ತಿಗೆ ಟ್ರಕ್ ಹೋಗ್ತಾರೆ ಮತ್ತು ಅವ್ರೆಲ್ಲ ಹೋಗಿರ್ತಾರೆ ಅಲ್ಲಿ ನೋಡ್ತಿರ್ತಾರೆ ನಾವು ಲಾಸ್ಟಲ್ಲಿ ಹೋಗ್ತೀವಿ ನಾವು ಹೋಗೋಷ್ಟರೊಳ್ಗಡೆ ಟೈಮ್ ಏನಿಲ್ಲ ಅಂದ್ರೂ ಒಂದು ಸಿಕ್ಸ್ ಟ್ವೆಂಟಿ ಫೈಯ್ ಇಲ್ಲ ಆರುವರೆ ಆ ಟೈಮ್ಗೆಲ್ಲ ನಾವು ಹೋಗ್ತೀವಿ ಮೇಲೆ ಮೇಲೆ ಹೋದಾಗ ನಿಜ ಹೆಂಗೆ ಅನಿಸುತ್ತೆ ಅಂದರೆ ನಿಜ ಇಷ್ಟು ಕಷ್ಟಪಟ್ಟು ಬಂದಿದ್ದೂ ಕೂಡ ತುಂಬ ಖುಷಿಯಾಗುತ್ತೆ ನಮಗೆ ಏಕಂದ್ರೆ ಅಲ್ಲಿ ಅಂಥ ಒಳ್ಳೆಯ ಅಂಥ ವಾತಾವರಣ ಆಗಿರ್ಬೋದು ವ್ಯೂ ಆಗಿರ್ಬೋದು ನೋಡಕ್ಕೆ ತುಂಬ ಖುಷಿ ಆಗಿರುತ್ತೆ ನಾವು ಅಲ್ಲಿ ಮೇಲೆ ಸ್ನಾಕ್ಸ್ ಸ್ವಲ್ಪ ಡ್ರೈ ಫ್ರೂಟ್ಸು ಬಿಸ್ಕೀಟೆಲ್ಲ ತೊಗೊಂಡು ಹೋಗಿದ್ವಿ ತಿಂದ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ತುಂಬ ಸಮಯ ಹಾಲ್ಮೋಸ್ಟ್ ಆಲ್ ಒಂದು ಎರಡು ಅವರ್ ಮೂರು ಅವರೆಲ್ಲ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಕೆಳಗಡೆ ಬರ್ತೀವಿ ಕೆಳಗಡೆ ಬರೋದು ತುಂಬ ಹೀಝಿಯಾಗಿ ಬಂದುಬಿಡ್ತೀವಿ ಹೋಗ್ಬೇಕಾದ್ರೆ ನಮ್ಗೆ ಏನಿಲ್ಲ ಅಂದ್ರೂ ಒಂದೆರಡು ಗಂಟೆ ಸಮಯ ಬೇಕಾಗುತ್ತೆ ಬರಬೇಕಾದ್ರೆ ಏನಿಲ್ಲ ಹೀಝಿಯಾಗಿ ಒನ್ ಅವರ್ ಒನ್ ಆ್ಯಂಡ್ ಆಫ್ ಹವರಲ್ಲೆಲ್ಲ ಬಂದುಬಿಡ್ಬೋದು ಮತ್ತು ಬರಬೇಕಾದಾಗ ನಮಗೆ ಬೆಳಿಗ್ಗೆ ಹೋಗಿರೋದು ನಾವು ಕತ್ಲಲ್ಲಿ ಹೋಗಿರ್ತೀವಿ ನಮಗೆ ರೋಡ್ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಮತ್ತು ಬರಬೇಕಾದಾಗ ನೋಡಿದಾಗ ನಿಜ ಆ ಜಾಗನ ನೋಡ್ದ್ರೆ ನಾವು ಇಂಥ ಜಾಗದಲ್ಲಿ ಅಷ್ಟೊತ್ತಲ್ಲಿ ಹೋಗೋದು ಅನ್ನೋದನ್ನೇ ಒಂಥರ ಮೈಯೆಲ್ಲ ಜುಮ್ ಅಂತ ಅನಿಸುತ್ತೆ ಮತ್ತೆ ಎಲ್ಲರೂ ನಿಧಾನ್ವಾಗಿ ಕೆಳಗಡೆ ಬಂದು ಅಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮನೆಗೆ ಬಂದು ಮಲಗಿರ್ತೀವಿ ಆಲ್ಮೋಸ್ಟ್ ಆಲ್ ಅವತ್ತು ಮನೆಗೆ ಹನ್ನೆರಡು ಗಂಟೆಗೆ ರೀಚಾಗಿ ಮಲಗಿದವ್ರು ಎಲ್ಲರೂ ಐದು ಗಂಟೆಗೆ ಎದ್ದಿರ್ತೀವಿ ಏಕಂದ್ರೆ ಅಷ್ಟು ಟಯರ್ಡ್ ಆಗಿರುತ್ತೆ ಆ ಬೆಟ್ಟ ಇದೆಯಲ್ಲ ತುಂಬ ಚೆನ್ನಾಗಿತ್ತು ಅದು ಫಸ್ಟ್ ಟ್ರೆಕ್ ಆದರೂ ನನಗೆ ತುಂಬ ಖುಷಿ ಕೊಟ್ತು